ನಾನು ನಮ್ಮ ಫ್ರೆಂಡ್ಸ್ ಜೊತೆಗೆ ಬೈಕು ತಗೊಂಡು ಹೋಗಿದ್ರು ಇಕೋ ಬೀಚ್ ಹತ್ರ ಇಕೋ ಬೀಚ್ ಹತ್ರ ಹೋಗಿ ಗೊತೈತು ಅಂತ ಪೆಟ್ರೋಲ್ ಖಾಲಿ ಪೆಟ್ರೋ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದ್ಕೆ ಯಾರಿಗೆ ಕಾಲ್ ಮಾಡಿದರೂ ಯಾರೂ ಕಾಲ್ ಎತ್ತಾ ಇಲ್ಲ ಪೆಟ್ರೋಲ್ ತರಲಿಕ್ಕೆ ನಾನು ನಾವು ನನ್ನ ಜೊತೆ ನನ್ನ ಒಬ್ಬ ಫ್ರೆಂಡಿದ್ದ ನಾವಿಬ್ಬರು ಗಾಡಿ ತೊಗೊಂಡು ಹೋಗಿದ್ರು ಆಮೇಲೆ ಅಲ್ಲೇ ಗಾಡಿ ಪೆಟ್ರೋಲ್ ಖಾಲಿ ಎಂತ ಮಾಡುಕ್ಕಾಗುದಿಲ್ಲ ಆಮೇಲೆ ನಾವು ಎಂತ ಮಾಡಿದರು ಎಂತ ಮಾಡಿದರು ಅಂದರೆ ನಾವನ್ನೆ ಅಲ್ಲಿ ನಿಂತ್ಕೊಂಡು ಎಲ್ಲರಿಗೆ ಕಾಲ್ ಹೊಡೆದ್ರೂ ಫ್ರೆಂಡ್ಸಿಗೆ ಕಾಲ್ ಹೊಡೆದ್ರೂ ಬರ್ತೀರಾ ಅಂತ ಯಾರೂ ಕಾಲ್ ಎತ್ತಾ ಇಲ್ಲ ಇರುವುದಿಲ್ಲ ಯಾರೂ ಕಾಲ್ ಎತ್ತಾ ಇಲ್ಲ ಹಾಗಿದ್ರು ನಮ್ಮ ತಲೆ ಹಾಳಾಗಿ ಹೋಗಿತ್ತು ಪೆಟ್ರೋಲ್ ಇಲ್ಲ ಗಾಡಿಯಲ್ಲಿ ಯಾರೂ ಕಾಲ್ ಎತ್ತಾ ಇಲ್ಲ ಹೇಗೊ ಮನೆಗೆ ಹೆಂಗ್ ಹೋಗುವುದು ಅಂತ ನಾವು ಆಮೇಲೆ ಎಂತ ಮಾಡಿದರು ಅಂದರೆ ಒಬ್ನು ಫ್ರೆಂಡಿಗೆ ಮತ್ತೊಂದು ಸಲ ಫೋನ್ ಮಾಡ್ರು ಅವ್ನು ಎತ್ತಿದ ಆಮೇಲೆ ಬಂದು ಅವ್ನು ಅವ್ನ ಜೊತೆಗೆ ಬಂದ್ವಿ ಅವ ಬಂದ ಜೊತೆಗೆ ಆಮೇಲೆ ಬಂದು ಮಾಡಿ ಪೆಟ್ರೋಲ್ ತಕೊಂಡ್ಬಂದ ಪೆಟ್ರೋಲ್ ಎಲ್ಲ ಹಾಕಿ ಆಮೇಲೆ ಹಾಕೊಂಡ್ ಮನೆಗೆ ಬಂದು ಆಂಗೇಯ ಮತ್ತು ಅರ್ಧ ಗಂಟೆ ಬಿಟ್ಟು ಮತ್ತೆ ಹೋದ್ರು ಎಲ್ಲ ತಿರ್ಗಾಡುಕ್ಕೆ ಅಲ್ಲಿ ಹೋಗ್ ಹೋಗುವಾಗ ಒಂದೇ ಸಲ ಮುಂದಿಂದ ಗಾಡಿ ಬಂದು ನಮ್ಗೆ ಹೊಡಿತಿತ್ತು ಜಸ್ಟ್ ಇಷ್ಟು ತಪ್ಪು ಆಯ್ತು ಅಂದರೆ ಇಷ್ಟ್ನ್ ಜಸ್ಟ್ ಇದರಲ್ಲೇ ನಾವು ಬಚಾವ್ ಆಕೊಂಬಂದರು ಇಷ್ಟರಲ್ಲೇ ಬಚಾವ್ ಆಕೊಂಬಂದರು ನಾವು ಇಲ್ಲದಿರೆ ನಾವು ಇಷ್ಟು ಹತ್ರ ಎಲ್ಲಿ ಇರ್ತಿದ್ದರೇನೋ ನಾವು ಆಮೇಲೆ ಅಲ್ಲಿ ಹೋಗಿ ಮತ್ತು ಒಂದು ಸಲ ಹೋಗಿದ್ರ್ ನಾವು ಎಲ್ಲೋ ದೂರ ಕಾಡಿನ ಜಾಗದಲ್ಲಿ ಕಾಡಿನ ಜಾಗದಲ್ಲಿ ರಾತ್ರಿ ಎರಡು ಮೂರು ಗಂಟೆ ಬೈಕ್ ತಗೊಂಡು ಹೋಗಿದ್ರು ಬೈಕ್ ಹೋಗುದ್ ಮಜವೇ ಅಲು ಬೇರೆ ಬರ್ತದೆ ಆಹ ಅದು ಗಾಳಿ ಹೊಡಿತಾ ಇರ್ತದೆ ಮೈಗೆ ಗಾಳಿ ಹೊಡಿತಾ ಇರ್ತದೆ ಮೈಗೆ ಮತ್ತು ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರುವುದು ಹೋಗುದ್ ಫಿಯಾಂಗ್ ಗಾಡಿ ಫಾಸ್ಟ್ ಹೊಡ್ಕೊಂಡ್ ಹೋಗುದು ಒಂದೇ ಸಲ ಅದು ಗಾಡಿ ಅವನು ಅದು ರೇಸ್ ಕೊಡುವುದು ಬೈಕ್ ರೇಸ್ ಕೊಡುವುದು ಎಲ್ಲ ಒನ್ ಇವ ಪ್ರೀ ಪ್ರೀ ಹಿಂಗೇ ನಾನು ಮುಂದೆ ನಾ ನಾನು ಹಿಂದೆ ನೀನು ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ಮಾತು ಗಾಡಿಯಲ್ಲಿ ಮಾತಾಡ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಇರುವುದು ಇಡೀ ದಿವಸ ಆಮೇಲೆ ಅಲ್ಲಿ ತಿರುಗಾಡ್ತ ತಿರುಗಾಡ್ತ ಹಂಗೆ ಬರುವುದು ಗಾಡಿಯಲ್ಲಿ ತಿರುಗಾಡ್ತ ಇರುವುದು ಇಡೀ ದಿವಸ ಅಂದರೆ ಒಂದು ಎಕ್ಸಸ್ ಎಕ್ಸೆಸ್ ಇದೆ ನಮ್ಮದು ಅಲ್ಲೇ ಅದ್ರ ಮೇಲೆ ಕುತ್ಕೊಂಡು ಹೋಗುದ್ ಏ ನಾಲ್ಕು ನಾಲ್ಕು ಜನ ಮೂರು ಮೂರು ಜನ ಒಂದು ಬೈಕಲ್ಲಿ ನಾಲ್ಕು ನಾಲ್ಕು ಮೂರು ಮೂರು ಜನ ಕುತ್ಕೊಂಡು ಕುತ್ಕೊಳ್ಳುದು ಹೋಗುವುದು ಬರುವುದು ಆಮೇಲೆ ಅದೇ ಯಾರಾದರೂ ಪೊಲೀಸ್ ಗಿಲೀಸ್ ನೋಡಿದರೆ ಅಲ್ಲಿಂದ ಗಾಡಿ ತಿರ್ಗಾಡುರ್ ಸುಮ್ಮನೆ ನಿನ್ನೆ ಹಂಗೆ ಆಗಿತ್ತು ಮಾರಾಯ ಶಿ ಗಾಡಿ ಇರ್ತೊ ನಾವು ಹಾಗೆ ಬರ್ತಿದೆವು ಒಬ್ನು ಫ್ರೆಂಡಿಗೆ ಬಿಟ್ಟುಕೊಂಡು ಹಂಗೆ ವಾಪಸ್ ಬರ್ತಿದ್ದೆ ಪೊಲೀಸ್ ಸ್ಟೇಷನ್ ಮುಂದುಗಡೆಯಿಂದ ಒಬ್ಬ ಪೊಲೀಸ್ ಮುಂದುಗಡೆ ಬಂದು ಬಿಟ್ಟ ಸಾಯಲಿ ಅಲ್ಲೇ ತಿರುಗಾಡ್ಕೊಂಡೇ ಗಾಡಿ ಹಂಗೆ ತಿರ್ಗೊ ನಿಲ್ಸ್ಕೊಂಡು ಅಲ್ಲಿ ತಿರ್ಗಾಡೋದೊಳಗೆ ಹಂಗೆ ಓಡಿ ಬಂದರು ನಮಗೆ ಗೊತ್ತು ಅದು ತ ಆ ಥರ ಗಾ ಆ ನಮೂನೆ ಯಾರಿಗೂ ಆಗಬಾರ್ದು ಅದು ಗಾಲಿ ಹಿಂದೆ ಪೊಲೀಸ್ನವನು ಸೀದಾ ಸೀದಾ ಮುಂದೆ ಬಂದುಬಿಟ್ಟ ಒಂದೇ ಸಲ ಒಂದೇ ಸಲ ಮುಂದೆ ಕೊಟ್ಟು ಬಿಡ್ತ ನಮ್ಮ ಗಾಡಿ ಹಿಡ್ಯುಕೆ ಒನ್ ನಾವು ಒಂದೇ ಸಲ ಗಾಡಿ ತಿರ್ಸ್ಕೊಂಡು ಹೋಗು ವಾಪಸ್ ಮನಿಗೆ ಬಂದು ಬಿಟ್ಟರು ಸುಮ್ಮನೆ ನ ಮತ್ತೆ ಎಂತ ಬೇಡ ಅಂತ ಲಫ್ಡ ಬೇಡ ಅಂತ ಆಮೇಲೆ ಮತ್ತೆ ಮತ್ತೆ ಮಾರನೇ ದಿನ ಮತ್ತೆ ಒಂದೆರಡು ದಿನ ಡ್ ಬಿಟ್ಟು ಮತ್ತೆ ಹೋಗುದ್ ಅದೇ ಜಾಗಕ್ಕೆ ಅಯದೆ ಪೊಲೀಸ್ನವ ಇದ್ದಾನೆ ಅಂತ ಅವಾಗಿಲ್ಲ ಆಗಿದವ ಮತ್ತು ಸುಮ್ಮನೆ ಹೋದ್ರು ಬೀಚಿಗೆ ಹೋದ್ರು ಬೀಚಿಗೆ ಕುತ್ಕೊಂಡು ಬೀಚ್ ಹತ್ರ ಹೋದೆವ್ ಗಾಡಿ ತಗೊಂಡೆ ಬೀಚ್ ಹತ್ರ ಮತ್ತು ಹಂಗೆ ಗಾಡಿ ತಗೊಂಡು ಮತ್ತೆ ಹಂಗೆ ಬೀಚ್ ಆಮೇಲೆ ಅಲ್ಲೇ ಅಲ್ಲಿಂದಲೇ ಸೀದಾ ಕಾರ್ವಾರಿಗೆ ಹೋದ್ರು ಕಾರವಾರ ಯಾರೋ ಅಲ್ಲಿ ಗಾಡಿ ಸ್ವಲ್ಪ ತಿರುಗಾಡ್ಕೊಂಡು ಆಗಿ ಆಮೇಲೆ ಬರುವಾಗ ಸ್ವಲ್ಪ ಹಂಗೆ ಆಗಿತ್ತು ಗಾಡಿ ಬಂದಾಗಿತ್ತು ಗಾಡಿ ಬಂದಾಗ ಸ್ವಲ್ಪ ದೂಡ್ಕೊಂಬಂದರು ಅಂಗೇಯ ದೂಡ್ಕೊಂಡು ದೂಡಿಕೊಂಡು ಸುಮಾರು ಒಂದು ಒಂದು ಕಿಲೋಮೀಟ್ರ್ ತನಕ ದೂಡ್ಕೊಂಡ್ಬಂದು ಪೆಟ್ರೋಲ್ ಖಾಲಿ ಆಗಿ ಪೆಟ್ರೋಲ್ ಹಾಕೊಂಡು ಮತ್ತು ಹಂಗೆ ಪೆಟ್ರೋಲ್ ಆಗ್ ಹಾಕೊಂಡು ಬಂದರು ಹಂಗೇಯ ಮತ್ತೆ ಗಾಡಿ ಹೊಡ್ಕೊಂಡ್ ಬಂದರು ಮತ್ತೆ ಮಾರನೇ ದಿವಸ ಹಂಗೆ ಆಗಿತ್ತು ಮತ್ತೊಂದು ಸಲ ಹಂಗೆ ಆಗಿತ್ತು ಗಾಡಿ ಬೀಚಿಗೆ ಹೋಗಿ ಬರ್ತಿದ್ದರು ನಾವು ಅಲ್ಲೇ ಮಧ್ಯದಲ್ಲೇ ಗಾಡಿ ಪೆಟ್ರೋಲು ಖಾಲಿ ಪೆಟ್ರೋಲ್ ಖಾಲಿ ಆಗಿ ಅಲ್ಲಿಂದ ಸುಮಾರು ಬಂದು ಬ್ರಿಡ್ಜ್ ಫುಲ್ಲ ದೂಡ್ಕೊಳ್ಳ ದೂಡ್ಕೊತ ಬಂದರು ನಾವು ದೂಡಿಕೊಳ್ತಾ ಬಂದರು ಆಮೇಲೆ ಒಬ್ಬ ಫ್ರೆಂಡ್ ಬಂದ ಅವ ಹೋಗಿ ಪಟ ಪಟ ಹೋಗಿ ಗಾಡಿ ಗಾಡಿಗೆ ಕಾಲು ಕೊಟ್ಟ ಕಾಲು ಕೊಟ್ಟು ಗಾಡಿ ಪೆಟ್ರೋಲ್ ಬಂಕ್ ತನಕ ತಗೊಂಡು ಹೋದ ಆಮೇಲೆ ನಾವಿಬ್ಬರು ಸೇರಿಕೊಂಡು ಎಲ್ ಹ ಮತ್ತು ನಾವಿಬ್ಬರು ಸೆ ನಾವೆಲ್ಲರೂ ಸೇರಿಕೊಂಡು ಎಲ್ಲರತೆ ತಿನ್ನುಕ್ಕೆ ಹೋದ್ರು ತಿನ್ನುಕ್ಕೆ ಹೋದುರು ಆಮೇಲೆ ಬರುವಾಗ ಒಬ್ಬನೇ ಗಾಡಿ ಪಂಚರ್ ಆಯಿತು ಪನ್ ನಾವು ಮತ್ತೊಂದು ದಿವಸ ಒಂದು ಫ್ರೆಂಡು ಫ್ರೆಂಡಿನ ಮದ್ವೆಗೆ ಹೋದಾಗ ರಾತ್ರಿಗೆ ರಾತ್ರಿಗೆ ಫ್ರೆಂಡಿನ ಮದ್ವೆಗೆ ಹೋಗುವಾಗ ನಾವು ಹಿಂಗೆ ಹೋಗಿದ್ರು ಹೋಗ್ತ ಹೋಗ್ತಾ ಒಬ್ಬನೆ ಹಂಗ ಎರಡು ಗಾಡಿ ಇತ್ತು ಎರಡು ಗಾಡಿ ಅಲ್ಲ ಒಂದು ಗಾಡಿ ಇತ್ತು ಗಾಡಿ ಫುಲ್ಲು ಟಯರ್ ಪಂಚರ್ ಆಗಿ ಅಲ್ಲೇ ನಿಂತುಕೊಂಡ ಪೆಟ್ರೋಲ್ ಬಂಪ್ ಹತ್ರ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡು ಅವು ಒಂದು ಮೆಕಾನ್ ನಾವು ಎಂತ ಮಾಡಿದೆವಪ್ಪ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೂರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಅವನ ಹತ್ರ ಗಾಡಿ ಬರ್ಬ ಸರಿ ಮಾಡ್ಸ್ಕೊಂಡ್ರು ಗಾಡಿ ಸರಿ ಮಾಡ್ಸ್ಕೊಂಡರು ಟಯರ್ ಸರಿ ಮಾಡಿಸ್ಕೊಳ್ದ್ರು ಆಮೇಲೆ ಮತ್ತೆ ಬರುವಾಗ ಮತ್ತೆ ಹೋಗಿ ಮದ್ವೆಗೆ ಹೋಗಿ ಸುಮ್ಮನೆ ಅಲ್ಲಿಂದ ವಾಪಸ್ ಬಂದೆ ಊಟ ಮಾಡದೆ ಏನೂ ಮಾಡದೆ ಲೇಟಾಗಿ ಹೋಗಿತ್ತು ನಮಗೆ ಅವು ಬರು ಹೋಗು ತನಕ ಮತ್ತು ಸುಮ್ನೆ ಮನೆಗೆ ಬಂದು ಮಲ್ಕೊಂಡರು ಆಮೇಲೆ ನಾವು ಹೆಂಗು ತಿರುಗಾಡ್ತಾ ತಿರುಗಾಡ್ತಾ ಹೋಗಿ ಬಂದು ಕಾಡಿನ ಕಡೆ ನಿಂತುಕೊಂಡು ಕಾಡಿನ ಹತ್ರ ನಿಂತುಕೊಂಡು ನಿಂತುಕೊಂಡು ಅಲ್ಲಿ ಸ್ವಲ್ಪ ಮಾತಾಡ್ತಾ ಹಾಗೆ ನಿಂತುಕೊಂಡಿದ್ರು ನಾವು ಅಲ್ಲೇ ಕಾಡ ಹತ್ರ ನಿಂತುಕೊಂಡು ಗಾಡಿ ಗಾಡಿ ಮೇಲೆ ಕುತ್ಕೊಂಡರು ಅಲ್ಲೇ ಗಾಡಿ ಹತ್ರ ನಿಂತುಕೊಂಡು ನಿಂತುಕೊಂಡು ಅಲ್ಲಿಯೂ ಸ್ವಲ್ಪ ಮಾತಾಡಿದರು ಮಾತಾಡ್ತಾ ಮಾತಾಡ್ತಾ ಹಂಗೆ ಬೀಚ್ ಹತ್ರ ಹೋದ್ರು ಮತ್ತು ಬೀಚ್ ಹತ್ರ ಹೋದ್ರು ಬೀಚ್ ಹತ್ರ ಹೋಗಿ ಗಾಡಿ ಮೇಲೆ ಕುತ್ಕೊಂಡರು ಅಲ್ಲೇ ಮಾತಾಡ್ತಾ ಮತ್ತೆ ಸುಮ್ಮನೆ ಮನ್ಯಾಗ ಬರೋದು ಮತ್ತೆ ಮಾರನೇ ದಿವಸ ಮತ್ತೆ ಮಲ್ಕೊಳದು ಇಳಿದು ಮತ್ತೆ ಗಾಡಿ ತಕಂಡು ಹಂಗೆ ಹೋಗುವುದು ಎಲ್ಲಾದರೂ ತಪ್ಪಾ ಒಂದು ಸಲ ಹಂಗೆ ಆಗಿತ್ತು ಹಂಗೆ ಹೋಗ್ತಾ ಹೋಗ್ತಾ ಒಂದೇ ಮದ್ಯಸಲಿ ಮಧ್ಯದಲ್ಲೇ ಗಾಡಿ ಬಂದುಬಿಟ್ಟು ಗಾಡಿ ಅವ ಹೊಡ್ದೆ ಇತ್ತಿದ ಹೊಡೆದೇ ಬಿಡ್ತಿದ್ದ ಒಂದು ಜಸ್ಟ್ ಮಿಸ್ ಆಯಿತು ನಮ್ದು ಒಂದೇ ಸೆಕೆಂಡಲ್ಲಿ ಹೀಗೆ ತಿರ್ಗೊಂಡು ಬಿಟ್ಟೆ ನನ್ನ ಗಾಡಿ ಒಂದೇ ಸಲ ತಿರ್ಸ್ಕೊಂಬಿದ್ದೆ ಇಲ್ಲಾದರೆ ಇಷ್ಟೊತ್ತಿಗೆ ನಾವು ಇರುವುದಿಲ್ಲ ಆಗಿದ್ದರು ಆ ಮಾರನೇ ದಿವಸ ಮತ್ತೆ ಹಂಗೆ ಹೋಗುದು ತಿರ್ಗಾಡೋದು ಹಂಗೆ ಬರುವುದು ಹಂಗೆ ಆಗ್ತಾ ಇರ್ತದಲ್ಲ ಹಂಗೆ ಟ್ರಾವೆಲಿ ಮಾಡ್ತಾ ಇರಿ ಬೈಕ್ ತಗೊಂಡು ಮತ್ತು ಸೇಫ್ ಡ್ರೈವ್ ಮಾಡಿ ಆಮೇಲೆ ಬೈಕ್ ತಗೊಂಡು ತಿರ್ಗಾಡೋದು ಇನ್ಮಾಡುದಲ್ಲ